ನಮ್ಮ ಅಕ್ಕ ಪಕ್ಕದಲ್ಲಿರುವ ಹೋಮ್ ಸ್ಟೇಗಳು ಅಂದರೆ ಈಗ ಎಷ್ಟೊಂದು ಟೂರಿಸ್ಟ್ಗಳಿಗೆ ಒಂದು ಹೋಮ್ ಸ್ಟೇ ಮಾಡಿದ್ದಾರೆ ಆದರೆ ಅಲ್ಲಿ ಒದಗ ಅವರಿಗೆ ಬೇಕಾದ ವ್ಯವಸ್ಥೆ ಏನೋ ಇದೆ ಆದರೆ ಅಕ್ಕ ಪಕ್ಕ ಇರುವಂಥ ಒಂದು ಮನೆಗಳು ಅದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಆಗ್ತಿಲ್ಲ ಅವರು ಕಿರಿಕ್ ಮಾಡ್ತಾಯಿದ್ದಾರೆ ಹಲವಾರು ಸಮಸ್ಯೆ ಮಾಡ್ತಾಯಿದ್ದಾರೆ ನಮಗೆ ನೀರಿಲ್ಲ ನಾ ನಮ್ಮ ನೀರೆಲ್ಲ ನೀವು ಯಾಕೆ ಬಳಸ್ಕೊಳ್ತೀರಾ ನಮ್ಮ ನಮ್ಮ ಜಾಗದಲ್ಲಿ ನಿಮ್ಮ ಗೋಡೆ ಬಂದಿದೆ ಹಾಗೆ ಹೀಗೆ ಹಾಳು ಮೂಳು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಜಗಳ ಮಾಡ್ತಾರೆ ಆಥರ ಆಗ್ಬಾರ್ದು ಪ್ರವಾಸಿಗರಿಗೆ ಅದು ಒಂದು ಕೇಳಿ ಕಿರಿಕಿರಿ ಉಂಟುಮಾಡ್ಬಾರ್ದು ಓಮ್ ಸ್ಟೇ ಅಂದರೆ ಅವರಿಗೆ ರಿಲ್ಯಾಕ್ಸೇಷನ್ ಆಗಿರ್ಬೇಕು ಒಂದು ಆರಾಮದಾಯಕವಾಗಿರಬೇಕೆ ಹೊರತು ಅವರಿಗೆ ಕಿರಿಕಿರಿ ಅನ್ನಿಸ್ಬಾರ್ದು ಹಾಗಾಗಿ ಹೋಮ್ ಸ್ಟೇ ಮಾಡಿದ್ರು ಕೂಡ ಊರಿನ ಆಚೆಗಡೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ